ನಾನು ಚಿಕ್ಕವನಿರುವಾಗ ಅಂದರೆ ಮೂರನೇ ತರಗತಿಯಲ್ಲಿರುವಾಗ ನಮಗೆ ಚಿತ್ರಕಲೆ ಪುಸ್ತಕದಲ್ಲಿ ಮೊದಲ ಬಾರಿಗೆ ಮನೆಯ ಆಕಾರದ ಚಿತ್ರವನ್ನು ಬಿಡಿಸಲು ಶಿಕ್ಷಕರು ಹೇಳಿಕೊಟ್ಟರು ನಂತರ ಮರದ ಚಿತ್ರವನ್ನು ಮಾಡಲು ಹೇಳಿಕೊಟ್ಟರು ಮನೆಯ ಚಿತ್ರವನ್ನು ಕಲಿಯಲು ಒಂದು ಗಂಟೆಯ ಒಳಗೆ ಕಲಿತಿದ್ದೆ ಶಾಲೆಯಲ್ಲಿ ದಿನಾಲು ಚಿತ್ರಕಲೆಯ ಬಗ್ಗೆ ಶಿಕ್ಷಕರು ನಲವತ್ತೈದು ನಿಮಿಷದವರೆಗೆ ಕಲಿಸಿಕೊಡುತ್ತಿದ್ದರು ಹೀಗೆ ಒಂದೊಂದು ಚಿತ್ರವನ್ನು ಹೇಳಿಕೊಡುತ್ತಾ ಹೋದರು ಅಂದರೆ ಮರದ ಚಿತ್ರ ಆದಮೇಲೆ ಗಿಡಗಳ ಚಿತ್ರ ಹೂವಿನ ಚಿತ್ರ ವಾಹನಗಳ ಚಿತ್ರಗಳು ಮತ್ತೆ ಪ್ರಾಣಿಗಳ ಚಿತ್ರ ಕಾಡಿನ ಚಿತ್ರ ಆದ ಮೇಲೆ ಬೆಟ್ಟ ಗುಡ್ಡ ಮೋಡ ಸೂರ್ಯ ಚಂದ್ರ ಅದರ ಚಿತ್ರವನ್ನು ಕಲಿಸಿ ಕಲಿಸಿಕೊಡುತ್ತಿದ್ದರು ನಾನು ಅದನ್ನು ಮನೆಗೆ ಹೋಗಿ ಒಂದೊಂದು ಚಿತ್ರವನ್ನು ಕಲಿಯುತ್ತಿದ್ದೆ ನಂತರ ಶಿಕ್ಷಕರು ಅದನ್ನು ಒಂದೇ ಪುಟದಲ್ಲಿ ಚಿತ್ರವನ್ನು ಬಿಡಿಸಿಕೊಟ್ಟರು ಅದನ್ನು ನಾನು ಕಲಿತೆ ಮತ್ತೆ ನಾನು ಅದನ್ನು ಚಿತ್ರವನ್ನು ಬಿಡಿಸಿ ನೋಡಿದೆ ಪ್ರಕೃತಿಯಲ್ಲಿರುವ ಎಲ್ಲ ಚಿತ್ರಗಳು ನನಗೆ ಕಂಡುಬಂತು ಮತ್ತೆ ಇದರ ಬಗ್ಗೆ ಒಂದು ಪರೀಕ್ಷೆ ಕೂಡ ಮಾಡಿದರು ನಾನು ಅದರಲ್ಲಿ ಚೆನ್ನಾಗಿ ಚಿತ್ರವನ್ನು ಬಿಡಿಸಿದ್ದೆ ನನಗೆ ಅದರಲ್ಲಿ ಅತ್ಯುತ್ತಮವನ್ನು ಪಡೆದುಕೊಂಡೆ ನಂತರ ನಾನು ಚಿತ್ರಕಲೆಯ ಬಗ್ಗೆ ಇನ್ನೂ ಹೆಚ್ಚು ಆಸಕ್ತಿಯನ್ನು ತೋರಿಸಿದೆ ಶಾಲೆ ಚಿತ್ರಕಲೆಯ ಫಲಕದಲ್ಲಿ ನಾನು ಮಾಡಿದ ದೇವರ ಚಿತ್ರ ದಿಗ್ಗಜರ ವ್ಯಕ್ತಿಗಳ ಚಿತ್ರ ಅಂದರೆ ಸ್ವಾಮಿ ವಿವೇಕಾನಂದರು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಬಿ ಆರ್ ಅಂಬೇಡ್ಕರ್ ಇನ್ನೂ ಹೆಸರಾಂತ ವ್ಯಕ್ತಿಗಳ ಚಿತ್ರವನ್ನು ಬಿಡಿಸಿದೆ ಶಾಲೆಯ ಫಲಕದಲ್ಲಿ ಹಾಕಿರುತ್ತಿದ್ದೆ ನಂತರ ನಾನು ಚಿತ್ರಕಲೆ ಸ್ಪರ್ಧೆಗೆ ಭಾಗವಹಿಸುತ್ತಿದ್ದೆ ಅದರಲ್ಲೂ ನಾನು ಪ್ರಥಮ ಸ್ಥಾನವನ್ನು ಪಡೆದಿರುತ್ತೇನೆ ಮತ್ತೆ ಶಾಲೆಯಲ್ಲಿ ಯಾವುದೇ ಸ್ಪರ್ಧೆಯನ್ನು ಇಟ್ಟುಕೊಂಡರೆ ನಾನು ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದೇ ತೀರುತ್ತಿದ್ದೆ ಇದು ನನ್ನ ಚಿತ್ರಕಲೆಯ ಮೇಲೆ ಇದ್ದ ನನ್ನ ಮರೆಯಲಾಗದ ಅನುಭವವಾಗಿದೆ